ನಮಸ್ತೆ ಸರ್ ನನ್ನ ಹೆಸ್ರು ವಾನಿಶ್ರೀ ಅಂತ ಹೇಳಿ ನಮ್ಮ ನಮ್ಮ ಊರು ಬಂದು ಮಾಗಡಿ ಅಂತ ಮಾಗಡಿ ಹತ್ರ ಮಾಡ್ವಾಳ್ ಅಂತ ಮಾಡ್ಬಾಳಿಂದ ನಮ್ಮ ತಂದೆ ತಾಯಿ ಬೆಂಗ್ಳೂರಿಗೆ ಬರಬೇಕಾಗಿದೆ ಅವ್ರಿಗೂ ಬೆಂಗ್ಳೂರಿಗ್ ಬರಬೇಕಂತಂದ್ರೆ ಬೆಳಗ್ಗೆ ಟೈಮಿಂಗ್ಸ್ ಎಷ್ಟು ಒಂಬತ್ತು ಗಂಟೆಗೆ ಬಿಡ್ತಿದಾರೆ ಅವ್ರು ಅವ್ರೂ ಒಂಬತ್ತು ಗಂಟೆಗೆ ಬಿಡ್ತಿದಾರೆ ಅಂದರೆ ಏಯ್ಟ್ ಫಿಫ್ಟಿ ಫೈಯ್ಗೆ ನಿಮಗೆ ಫೋನ್ ಮಾಡ್ತೀವಿ ಅವ್ರ ನಂಬರ್ ತೊಗೊಳ್ಳಿ ಸೆವೆನ್ ಝೀರೋ ಡಬಲ್ ಟೂ ಫೋರ್ ಟೂ ಸವೆನ್ ಡಬಲ್ ಫೈ ತ್ರೀ ಅವ್ರು ಬೆಂಗ್ಳೂರಿಗ್ ಬರಬೇಕಂತಂದ್ರೆ ಅವ್ರನ್ನ ತಾವರೆಕೆರೆ ರೂಟ್ನಲ್ಲಿ ಕರ್ಕೊಂಡು ಬನ್ನಿ ಅವರು ತಾವರೆಕೆರೆ ರೂಟ್ ಮೇಲೆ ಬಂದರೆ ಬೆಂಗ್ಳೂರಿಗೆ ಹತ್ರ ಆಗುತ್ತೆ ಮತ್ತು ಬೆಂಗಳೂರಲ್ಲಿ ದಾಸರಳ್ಳೀಲ್ಲಿ ಅವ್ಳು ಅವ್ರು ಇಳ್ಕೊಬೇಕಾಗತ್ತೆ ತಾವರೆಕೆರೆ ರೂಟಿಂದ ಸುಮ್ಮನಳ್ಳಿ ಸುಮ್ಮನಳ್ಳಿಯಿಂದ ಕಾಮಾಕ್ಷಿಪಾಳ್ಯ ಕಾಮಾಕ್ಷಿಪಾಳ್ಯದಿಂದ ಹೌಸಿಂಗ್ ಬೋರ್ಡು ಹೌಸಿಂಗ್ ಬೋಲ್ಡಿಂದ ದಾಸರಳ್ಳಿ ಬರುತ್ತೆ ದಾಸರಳ್ಳಿ ಲೆಫ್ಟ್ ಸೈಡಲ್ಲಿ ಎಂಟ್ರೆನ್ಸ್ ಇರುತ್ತೆ ಎಂಟ್ರೆನ್ಸ್ ಒಳಗೋದ್ರೆ ಅಂಬೇಡ್ಕರ್ ಸ್ಟೇಡಿಯಮ್ ಇದೆ ಅಂಬೇಡ್ಕರ್ ಸ್ಟೇಡಿಮ್ನಿಂದ ಲೆಫ್ಟ್ ಸೈಡಿಗೆ ಬಂದರೆ ಸೆವೆಂಟೀನ್ತ್ ಕ್ರಾಸ್ ಇದೆ ಸೆವೆಂಟೀನ್ತ್ ಕ್ರಾಸ್ ಹತ್ರ ಟೂ ಸಿಕ್ಸ್ಟಿ ಫೋರ್ ಮನೆ ನಂಬರ್ ಬಿ ಆರ್ ಎ ಕಾಲೋನಿ ಅಗ್ರಹಾರ ದಾಸರಳ್ಳಿ ಬೆಂಗ್ಳೂರು ಸೆವೆಂಟಿ ನೈನ್ ಆ ಅಡ್ರಸ್ಸಿಗೆ ಇಳಿಸ್ಬೇಕಾಗಿರತ್ತೆ ಅವ್ರನ್ನ ಬೇಗ ಹೋಗಿ ಪಿಕಪ್ ಮಾಡ್ಕೊಬೇಕಾಗಿರುತ್ತೆ ನೀವು ಮತ್ತೆ ಅಲ್ಲಿಂದ ಬರಬೇಕಾದ್ರೆ ಅವ್ರಿಗೆ ಕ್ಯಾಬಲ್ಲಿ ಏನೇನು ಏನು ಕೂಡ ಗೊತ್ತಿಲ್ಲ ಅವ್ರಿಗೆ ಹೇಗ್ ಬರಬೇಕು ಏನು ಅಂತನ್ಬಿಟ್ಟು ಅವ್ರನ್ನ ಅಲ್ಲಿಂದ ನೀವೇ ಕರ್ಕೊಂಡ್ಬಂದು ಮನೆ ಹತ್ರ ಹುಷಾರಾಗ್ ಬಿಡಬೇಕಾಗಿರತ್ತೆ ಅವರು ತುಂಬ ವಯ್ಸಾಗಿರೋರು ಆಗಿರ್ತಾರೆ ಅವ್ರಿಗೆ ಅವ್ರಿಗೆ ನಾವು ಹೋಗೋಕ್ಕಾಗಲ್ಲ ಅಂತಾನೆ ಕ್ಯಾಬ್ ಬುಕ್ ಮಾಡ್ಕೊತಾ ಇರೋದು ಅವ್ರಿಗೆ ಅವ್ರ್ಗೆ ಕ್ಯಾಬ್ ಹೇಗೆ ಬುಕ್ ಮಾಡಬೇಕು ಅಂತನೂ ಗೊತ್ತಿಲ್ಲ ಅವ್ರ ನಂಬರ್ಗೆ ಫೋನ್ ಮಾಡಿ ನೀವಿಂಥ ಕಡೆ ಇದ್ದೀನಿ ಅಂತನ್ಬಿಟ್ಟು ನೀವೇ ಹೇಳಬೇಕಾಗುತ್ತೆ ಅವರೇ ಇಂಥ ಕಡೆ ಇದ್ದೀನಿ ಅಂತ ಹೇಳ್ತಾರಲ್ವಾ ಅಲ್ಲೋಗಿ ನೀವೇ ಕರ್ಕೊಂಡ್ಬಂದು ದಾಸ್ರಳ್ಳಿಗೆ ಬಿಡಿ ದಾಸರಳ್ಳಿ ಹತ್ರ ಬಿಟ್ಟಮೇಲೆ ನಾನು ನಿಮಗೆ ಅಮೌಂಟ್ ಕೊಡ್ತೀನಿ ದಾಸರಳ್ಳಿ ಹತ್ರ ಕರ್ಕೊಂಡ್ಬಂದ್ಬಿಡ್ತೀರಲ್ವ ಮನೆ ಹತ್ರ ಅವಾಗ ಬಿಟ್ಮೇಲೆ ನನ್ಗೊಂದು ಫೋನ್ ಮಾಡಿ ಸರ್ ಅಮ್ ಮಾಗಡಿಯಿಂದ ಕರ್ಕೊಂಡು ಬಂದಾದ ಮೇಲೆ ದಾಸರಳ್ಳಿ ಹತ್ರ ಬಿಡ್ತೀರ ಅಲ್ಲವಾ ಬಿಟ್ಟಾದ್ಮೇಲೆ ಕಾಲ್ ಮಾಡ್ಬಿಟ್ಟು ನಂಗೆ ಹೇಳಿ ನಾನು ಆವಾಗ ಬಂದು ಅವ್ರನ್ನ ಕರ್ಕೊಂಡೋಗ್ತೀನಿ ನನ್ನ ಮನೆಗೆ ಕರ್ಕೊಂಡ್ಬಂದು ಬಿಟ್ಟ ಮೇಲೆ ನಿಮ್ದು ಎಷ್ಟು ಅಮೌಂಟ್ ಆಗಿರುತ್ತೋ ನಾನು ಅಷ್ಟು ಕೊಡ್ತೀನಿ ಸರ್ ಮತ್ತು ಅವ್ರ್ಗೇನೂ ಗೊತ್ತಿರಲ್ವಲ್ಲಾ ನೀವೇ ಅವ್ರನ್ನ ಸೇಫಾಗಿ ಕರ್ಕೊಂಡ್ಬಂದು ಬಿಟ್ಟಿರ್ತೀರಲ್ಲ ಅದರಿಂದ ಆ ಎಕ್ಸ್ಟ್ರಾ ಅಮೌಂಟ್ ಕೂಡ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ಸರ್